ನಮ್ಮ ಮನೆಯಾಗ ಕರೆಂಟಿನ ಮ್ಯಾಗ ನಡೆವಂಥ ಮಶಿನ್ಗಳು ಯಾವ್ಯಾವು ಅಂದ್ರೆ ಒಂದು ಮಿಕ್ಸರ್ ಅದ ಒಂದು ಎಲೆಕ್ಟ್ರಿಕ್ ಸ್ಟವ್ ಅದ ಆಮೇಲೆ ಜ್ಯೂಸ್ ಮೇಕರ್ ಅದ ಮತ್ತು ಇದು ರೈಸ್ ಮೇಕರ್ ಗ್ಯಾಸ್ ಸಿಲಿಂಡರ್ ಮತ್ತು ಬೇರೆ ಯಾವ ರೆಫ್ರಿಜರೇಟರ್ ಅದಾವ ಹೀಗೆ ಸುಮಾರು ಅದ ನೆನ್ಪು ಬರ್ಲಾತಿಲ್ಲ ತೋಲ್ ಅವ ಈ ಎಲೆಕ್ಟ್ರಿಕ್ ಮಶಿನ್ ಭಾಳ ಹೆಲ್ಪ್ ಆಯ್ತದ್ರಿ ಏಕೆಂದ್ರೆ ಫಟ್ ಅಂತ ಹೇಳಿ ನಮ್ಗೆ ಏನು ಬೇಕು ಅದು ಮಾಡ್ಕೊಳ್ಬೋದು ಈಗ ಪೆಹ್ಲೆ ಏನಾಯ್ತಿತ್ತು ಅಂದ್ರೆ ಒಳ್ಳೆದು ಕೊಡ್ತಿದ್ದೆವು ಒಳ್ಳೆ ಕೂಟ್ಲಾಕ ಭಾಳ ಟೈಮ್ ಹಿಡಿತಿತ್ತು ನಾನೇ ಸಣ್ಣದು ಇರ್ಲಾಕ ಒಳ್ಳೆಗಿಲ್ಲ ನಾನೇ ಕೊಡ್ತಿದ್ದೆ ಬಟ್ ಈಗ ಏನಾಗ್ಯದ ಅಂತ ಅಂದರೆ ಟೈಮ್ ಉಳೀತದ ಮತ್ತು ಈಗ ಯಾರ ಬಳಿ ಟೈಮ್ ಅದ ಹೇಳಿರಿ ಸುಮ್ಮನೆ ಅವೆಲ್ಲ ಕುಟ್ಕೊಳ್ತಾ ಕೂರ್ಬೇಕು ಕ್ಲೀನ್ ಮಾಡಬೇಕು ಅದೇನೇನೋ ಮಾಡೋದಿರ್ತದೆ ಅದರ ಬದಲು ಸುಮ್ನೆ ಪಟ್ ಅಂತ ಹೇಳಿ ಗ್ರ್ಯಾಂಡರ್ನಾಗ ಹಾಕ್ದಂದ್ರೆ ಒಂದು ಸೆಕೆಂಡ್ನಾಗ ಫಟ್ ಅಂತ ಅಲ್ಲೇ ಎಲ್ಲ ಕೆಲಸ ಆಯ್ತದ ಈಗ ಅದ್ರಾಗ ಏನು ಏನಂತಾರೆ ಗ್ರ್ಯಾಂಡರ್ ಬೇರೆ ಜ್ಯೂಸ್ ಮೇಕರ್ ಬೇರೆ ಜ್ಯೂಸ್ ಮೇಕರ್ ಮತ್ತು ಇದಕ್ಕಿಂತ ಸ್ವಲ್ಪ ಜಾಸ್ತಿಯೇ ಹೆಲ್ಪ್ ಆಗ್ಲಾತ್ತದ ಆಮ್ಯಾಗ ಈಗಿನ ಗ್ಯಾಸ್ ಸ್ಟವ್ ಅದ ಪೆಹ್ಲಾ ಕಟ್ಗೆ ಗಿಟ್ಗೆ ಎಲ್ಲ ಹಚ್ಚಿ ಬೆಂಕಿ ಮಾಡಿ ಕಟ್ಗೆಗಿಂತ ನಂಬಳಿ ಬೀದರ್ನಾಗ ಏನಂತಾರ ಕುಳ್ಭಾನ ಈ ಕೌ ಡಂಗ ಕೌ ಡಂಗ ಹಿಂಗೆ ರೌಂಡ್ ಶೇಪ್ನಾಗ ಮಾಡಿ ಒಣ ಹಾಕಿ ಆಮ್ಯಾಗ ಅದಕ್ಕೆ ಏನು ಫಯರ್ ವರ್ಕ್ ಥರ ಯೂಸ್ ಮಾಡ್ತಿದ್ದೆವು ಹಾಗಾಗಿ ಅದು ಏನಂತಾರೆ ಕುಳ್ಬಾನ ಕುಳ್ತ್ಕೊಂಡು ಬೆಂಕಿ ಹಚ್ತಿದ್ದೆವು ಆಗೇನು ಆಗ್ತಿತ್ತಂದ್ರೆ ಒಬ್ರ ಮನೆಗಿಂದ ಒಬ್ರು ಬೆಂಕಿ ತಕೊಂಡು ಹೋಗಬೇಕಿತ್ತು ಹಾಗೆಲ್ಲ ಮಾಡ್ತಿದ್ದೆವು ಸೊ ಬಟ್ ಈಗ ಅದೆಲ್ಲ ಏನು ಬೇಕಾಗಿಲ್ಲ ಏನಪ್ಪಾ ಮೊಬೈಲ್ನಾಗ ಒಂದು ಮೆಸೇಜ್ ಕಳ್ಸಿದೆವೇನೋ ಸಿಲಿಂಡರ್ ಬುಕ್ ಮಾಡಿದೆವೇನೋ ಟಕ್ ಅಂತ ಸಿಲೆಂಡರ್ ಬಂತು ಆಮ್ಯಾಗ ಏನಾಯಿತು ಅಂದ್ರೆ ಎರ್ಡು ಸೆಕೆಂಡ್ನಾಗ ಎಲ್ಲ ಕೆಲಸ ಮಾಡ್ಬೋದು ಆಮ್ಯಾಗ ಎನಿ ಟೈಮ್ ಬೇಕು ಆವಾಗ ನಾವು ಲೈಟರ್ನಿಂದ ಆಗಿಂದಾಗ ಬೆಂಕಿ ಹಚ್ಬಹ್ದು ಆಗಿಂದಾಗ ಏನು ಬೇಕು ಅದು ನಾವು ಕುದಿಸ್ಕೊಂಡು ತಿನ್ಬಹ್ದು ಭಾಳ ಹೆಲ್ಪ್ ಆಗ್ತವ ಈ ಬೆಂಕಿ ಹಚ್ಚಿ ಆಮೇಲೆ ಕಟ್ಗೆಗಳು ತರಬೇಕು ಅದೆಲ್ಲ ಪೆಹ್ಲೆ ಏನು ಮಾಡ್ತೀರೆಂದ್ರೆ ಹಳ್ಳಿದಾಗೆಲ್ಲ ಜಂಗಲ್ಗೆ ಹೋಗಿ ಕಟ್ಗೆ ಆಯ್ಕೊಂಡು ಬರ್ತಿದ್ದರು ಎಲ್ಲ ಒಣಗಿ ಬಿದ್ದಿದ್ದು ಅಷ್ಟು ದೂರ ಹೋಗಿ ತರಬೇಕು ಟೈಮ್ ವೇಸ್ಟ್ ಮತ್ತು ಬರೋಬ್ಬರಿ ಏನಾದ್ರು ಮಳೆ ಗಿಳಿ ಬಂತು ಅಥವಾ ಬಂದು ತಂದಾದ ಮ್ಯಾಗ ಮಳೆ ಬಂತು ಅಂದ್ರೆ ಎಲ್ಲ ಹಸಿ ಆಯಿತು ಹಸಿ ಆದ್ಮ್ಯಾಗೆ ಏನು ಯೂಸ್ ಮಾಡೋಕೆ ಬರಲ್ಲ ಮತ್ತು ಅದಕ್ಕೆ ಒಣಗಿ ಹಾಕಬೇಕು ಹೀಗೆಲ್ಲ ಭಾಳ ಪ್ರಾಬ್ಲಮ್ ಇದ್ದವು ಬಟ್ ಈಗ ಗ್ಯಾಸ್ ಸಿಲಿಂಡರ್ ಬಂದಿನಡ್ದು ಎಲ್ಲ ಈಜಿಯಾಗಿ ಕೆಲಸ ಆಗ್ಲಾತ್ತಾವ ಆಮೇಲೆ ರೆಫ್ರಿಜರೇಟರ್ ನೋಡಿರಿ ಪೆಹ್ಲಾ ಏನಾಯ್ತಿತ್ತು ಅಂದ್ರೆ ಎಲ್ಲ ಜಲ್ಲಿ ಹಣ್ಸೋಯ್ತಿತು ಈಗ ಏನಂತ ಅಂದ್ರು ಒಂದಿನ ಇಡ್ಬೋದಪ್ಪ ಆಮ್ ಇವ ಏನು ಹಾಲು ಮೊಸರು ತರಕಾರಿಗಳು ಎಲ್ಲ ಸೊ ಹೀಗಾಗಿ ಏನಂತಾರೋ ಎಲೆಕ್ಟ್ರಿಕ್ ಬಂದಾಗಿನಡ್ದು ತೋಲ್ ಹೆಲ್ಪ್ ಆಗ್ಲಾತ್ತದ ಆಮ್ಯಾಗ ನಾನು ಸ್ವಲ್ಪ ಥೋಡೆ ದಿನ ಏನಂದ್ರೆ ಹಾಸ್ಟೆಲ್ನಾಗ ಇದ್ದಿದ್ದ ಈ ಹಾಸ್ಟೆಲ್ನಾಗ ಇದ್ದಾಗ ನಮಗೆ ಯಾವಾಗ ಯಾವಾಗ ಟೀ ಕಾಫಿ ಮಾಡ್ಬೇಕು ಅಂತ ಅಂದರೆ ಆಗ ನಂಬಳಿ ಮೆಸ್ಸಿಗೆ ಹೋದ್ರೆ ಯಾರೂ ಕೊಡಲ್ರು ಆ ಕಡೆ ನಾವು ಇನ್ನೂ ಎಲೆಕ್ಟ್ರಿಕ್ ಕೇಟಲ್ ಎಲೆಕ್ಟ್ರಿಕ್ ಕೇಟಲ್ ಇತ್ತಂದ್ರೆ ಫಟ್ ಅಂತ ಆಗಿಂದ ಆಗ ನಾವು ಹಾಲು ಕಾಸ್ಕೊಂಡು ಅದ್ರಾಗ ಟೀ ಕಾಫಿ ಮಾಡ್ಕೊಂಡು ಕುಡಿತಿದ್ದೆವು ಹೀಗಾಗಿ ಭಾಳ ಹೆಲ್ಪ್ ಆಗ್ಯಾದ್ರಿ ಇಲ್ಲಂತ ಅಂದರೆ ಈ ಹಾಸ್ಟೆಲ್ನಾಗ ಇದ್ದಾಗ ನಾವೆಲ್ಲಿಂದ ಹೋಗಿ ಕಟ್ಗೆ ತಂದು ಬೆಂಕಿ ಹಚ್ಚಿ ಒಲೆ ಮಾಡಿ ಉಪ್ಪು ಸಕ್ರೆ ಅವೆಲ್ಲ ಎಲ್ಲಿ ಮಾಡ್ಕೊಳ್ತಾ ಕೋಡೋರು ನೋಡ್ರಿ ಈಗ ಅದು ಎಲೆಕ್ಟ್ರಿಕ್ ಕೆಟಲ್ ಬಂದದ ಟಕ್ ಅಂತ ನಮ್ಗೆ ಏನೇನು ಬೇಕು ಅದು ಮಾಡ್ದೆವು ಅಂತ ಅಂದರೆ ಈಜಿಯಾಗಿ ನಾವು ಏನಂತಾರೆ ಒಂಥರ ಟೈಮ್ ಭೀ ಉಳಿತಾಯ ಆಯ್ತದ ಆಮ್ಯಾಗ ಅದರ್ಲಿಂದ ನಮ್ಗೆ ಏನು ಜಲ್ದಿ ಏನು ಮಳೆ ಹೊಂಟದ ಅಂತ ಅಂದರೆ ಯಾವಾಗ ಬೇಕು ಆವಾಗ ನಾವು ಅದು ಯೂಸ್ ಮಾಡ್ಬೋದು ಮತ್ತು ಏನಂತ ಅಂದರು ಬಟ್ ಒಂದೊಂದು ಸರಿ ಏನಾಯ್ತದ ಅಂತ ಅಂದರೆ ಈಗ ಚಳಿ ಬಂದದಪ್ಪ ಚಳಿ ಬಂದಾಗ ಕಾಸ್ಕೊಳ್ಳೋಕೆ ಬರಲ್ದು ಬಟ್ ಅದು ಏನು ಕಟ್ಗೆ ಅವೆಲ್ಲ ಇದ್ದವು ಮನೆಗೆ ಅಂತ ಅಂದರೆ ಅಲ್ಲೇ ಎಲ್ಲರೂ ಏನು ಹೊಲೆನ ಬಳಿ ಕೂತು ಕಾಸ್ಕೊಳ್ತಿದೆವು ಮತ್ತು ಇದು ನೋಡಿರಿ ಬೆಂಕಿ ಎಲ್ಲ ಅವಾಗಲೇ ಬಂತು ಅಂದ್ರೆ ಪುಕಣಿ ಅಂತಾರೆ ನಂಬಳಿ ಅದು ಪುಕಣಿಯಿಂದ ಹಿಂಗೆ ಊದಬೇಕು ಊದ್ರೆ ಗಾಳಿ ಅದು ಹತ್ತಿ ಹತ್ತಿ ಉರಿತಿತ್ತಪ್ಪ ಅದು ಪುಕಣಿ ಹಚ್ಲಿಕ್ಕೆ ಮತ್ತು ಕಣ್ಣಾಗೆಲ್ಲ ಹೋಗ್ತಿತ್ತು ಏನು ಧೂಳಾಗಲಿ ಒಂದೊಂದು ಸರಿ ಮಸಿ ಎಲ್ಲ ಹತ್ತಿತ್ತು ಮೈ ಕೈಗೆ ಆಮ್ಯಾಗ ಏನಂತಾರೆ ಆಗ ಕಿಚನ್ ರೂಮ್ನಾಗಿಂದ ಹೊರಗೆ ಬಂದ್ರಾಯಿತು ಫುಲ್ ಹೊಗೆ ಸ್ಮೆಲ್ ಹೊಗೆ ಎಲ್ಲ ಕಣ್ಣಾಗ ಹೋಗ್ತಿತ್ತು ಕಣ್ಣು ಉರಿ ಉರಿತಿದ್ವು ಭಾಳ ಕಷ್ಟ ಆಗ್ತಿತ್ತು ಬಟ್ ಈಗ ಗ್ಯಾಸ್ ಅದ ಗ್ಯಾಸಲಿಂದ ಏನು ಮತ್ತು ಗೋಡೆ ಭೀ ಕರ್ರಗೆ ಕರ್ರಗೆ ಆಯ್ತವ ಒಲೆಯಿಂದ ಆಮ್ಯಾಗ ಏನಂತಾರೆ ಅದರಿಂದ ಬೇರೆ ಏನಂತ ಪಾತ್ರೆಗಳು ಭೀ ಕರ್ರಗೆ ಕರ್ರಗೆ ಆಗ್ತಿದ್ವು ಈಗೆಲ್ಲ ಅಂತಂದ್ರೆ ಎಲೆಕ್ಟ್ರಿಕ್ ಸಿಲಿಂಡರ್ ಬಂದಾವ ಅದರಿಂದ ಜಲ್ದಿ ಕೆಲಸ ಆಗ್ತವ ಯಾರ ಮೇಲೆ ಡಿಪೆಂಡ್ ಆಗಿ ಇರ್ಲಾಕ ಬರಲ್ದು ಇಲ್ಲಂತ ಅಂದ್ರೆ ಫುಲ್ಲು ಏನಂತಾರೆ ಎಲ್ಲ ಕಟ್ಗೆ ತಗೊಂಬರ್ಬೇಕು ಇಡ್ಬೇಕು ಜಮಸ್ಬೇಕು ಬೇಕಾದಾಗ ಯೂಸ್ ಮಾಡ್ಲಿಕ್ಕೆ ಅದೆಲ್ಲ ಬೇಕಾಯ್ತಿತ್ರಿ ಇವಾಗ ಯಾರು ಹೋಗಿ ಕಟ್ಗೆ ಎಲ್ಲ ಆಯ್ಕೊಂಡು ತಂದು ಹಚ್ಲಿಕ್ಕೆ ಬರ್ತದ ಹೀಗಾಗಿ ನಮ್ಗೆ ಏನಾಗ್ಯದ ಅಂದ್ರೆ ಈಗಿಂದು ಏನು ಪರಿಸ್ಥಿತಿ ಅದ ಇದೆ ಕರೆಕ್ಟಾದ ಅಂತ ನಮಗೆ ಅನ್ನಿಸ್ತದ ಹಾಸ್ಟಲ್ನಾಗ ಏನೇನು ಬೇಕು ಯಾವಾಗ ಏನು ಬೇಕು ಅದೆಲ್ಲ ಮಾಡ್ಕೊಳ್ಬೋದು ಚಲೋ ಅನ್ನಿಸ್ತು ಹೀಗೆ ಇದ್ದರೆ ಎಲೆಕ್ಟ್ರಿಕ್ ಸಾಮಾನ್ಗಳಿಂದ ಭಾಳ ಹೆಲ್ಪ್ ಆಗ್ಯಾದ ತಗೊಳ್ರಿ ನಮ್ಗೆ ಇಷ್ಟು ಹೇಳ್ತೀನ್ರಿ ಇಷ್ಟು ಹೇಳಿ ಇದ್ರ ಬಗ್ಗೆ ನಂದು ಇದು ಇದು ಒಪೆನಿಯನ್ ಅದ ನೋಡಿರಿ